ನನಗೆ ಬದುಕಲ್ಲಿ ಮೊದಲು ಮುಖ್ಯವಾಗಿರೋದು ಅಂದರೆ ದೇವರು ದೇವ್ರನ್ನು ಪಾಲಿಸೋದು ಮತ್ತು ಎರಡನೇದು ಅಂದರೆ ದೇವ್ರು ಕೊಟ್ಟಿರೋ ತಂದೆ ತಾಯಿಗಳ್ನ ಸನ್ಮಾನಿಸೋದು ತಂದೆ ತಾಯಿಗಳ್ಗೆ ಯಾವುದೇ ನೋವಾಗ್ದಾಗೆ ಬೇಜಾರಾಗ್ದಾಗೆ ನಡ್ಕೊಳ್ಳೋದು ತಂದೆ ತಾಯಿಗೆ ಬೇಕಾದಂಥ ಸಹಾಯನ್ನೆಲ್ಲ ಮಾಡೋದು ನನಗೆ ಮುಖ್ಯ ಎರಡನೇದಾಗಿ ಮತ್ತು ಮೂರನೇದಾಗಿ ಮುಖ್ಯ ಅಂದರೆ ದೇವ್ರು ಕೊಟ್ಟಿರೋ ಓದಲ್ಲಿ ನಾವು ಮಾಡ್ತಿರೋ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮುಂದುವರೆಯೋದು ಮುಖ್ಯ ಯಾಕೆ ಅಂದರೆ ವಿದ್ಯಾಭ್ಯಾಸ ಇಲ್ದೇ ಇದ್ದರೆ ಬೇರೆಯವರಿಗೆ ಏನು ಹೇಳ್ಕೊಡೋದು ಇವಾಗ ನಮ್ಮ ಜೂನಿಯರ್ ಬರ್ತಾರೆ ಅವ್ರು ಏನಾದ್ರೂ ಒಂದು ತಪ್ಪು ಮಾಡಿದ್ದಾರೆ ಅದನ್ನು ಅಂದರೆ ಅದನ್ನು ಸರಿಪಡಿಸೋಕೆ ನಮ್ಮ ಹತ್ತಿರ ವಿದ್ಯಾಭ್ಯಾಸ ಇರಬೇಕು ನಮ್ಮ ಹತ್ರ ಬುದ್ಧಿ ಇರಬೇಕು ಬುದ್ಧಿ ಬೇಕು ಅಂದರೆ ಸರಿಯಾಗಿ ನಾವು ನಮ್ಮ ವಿದ್ಯಾಭ್ಯಾಸನ ಚೆನ್ನಾಗಿ ಮಾಡಿ ತಿಳ್ಕೊಂಡಿರಬೇಕು ಅದೂ ಕೂಡ ಮುಖ್ಯವೇ ಮತ್ತು ನಾಲ್ಕನೇದು ಅಂದರೆ ಒಂದು ಉತ್ತಮವಾದ ಕೆಲಸನ ಹುಡುಕ್ಕೊಳ್ಳೋದು ನಾವು ಮಾಡೋದು ಉತ್ತಮವಾದ ಕೆಲಸನ ಮಾಡೋದು ಕೂಡ ಮುಖ್ಯವಾಗಿರುತ್ತೆ ಮತ್ತು ಅದನ್ನು ಚೆನ್ನಾಗಿ ನಿಭಾಯಿಸೋದು ಕೂಡ ಮುಖ್ಯ ಅದು ನನಗೆ ನಾಲ್ಕು ನಾಲ್ಕನೇದಾಗಿ ಮುಖ್ಯವಾದ ಕೆಲಸ ಮುಖ್ಯವಾದ ಕೆಲಸ ಮಾಡೋದು ಮುಖ್ಯ ಮತ್ತು ಐದನೇದಾಗಿ ಎಲ್ರನ್ನೂ ಸಂತೋಷವಾಗಿಡುವುದು ಮುಖ್ಯ ಅಂದ್ಕೋತೀನಿ ನಮ್ಮ ಸುತ್ತಮುತ್ತ ಇರುವ ಎಲ್ಲ ಜನ್ರನ್ನೂ ಒಂದು ಒಳ್ಳೆಯ ಭಾವದಿಂದ ನೋಡೋದು ಯಾವುದೇ ದ್ವೇಷ ಮಾಡ್ದೇ ಇರೋದು ಅವರಿಗೆ ಬೇಜಾರಾಗುವಂಥ ಮಾತಾಡ್ದೇ ಇರುವುದು ಮತ್ತು ಜಗಳ ಇವೆಲ್ಲ ಮಾಡ್ದೇ ಇರೋದು ಮುಖ್ಯ ಏಕೆಂದ್ರೆ ನಮ್ಮನ್ನು ನಾವು ಕಾ ಅವರಿಗೆ ಬೈಯೋದಕ್ಕಿಂತ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯವಾದದ್ದು ಮತ್ತು ನಮ್ಮನ್ನು ನಾವು ಕಾಪಾಡಿಕೊಳ್ಳೋದ್ರಲ್ಲಿ ಅವ್ರನ್ನು ಸಂತೋಷಪಡಿಸೋದು ಮುಖ್ಯ ಆಗಿರುತ್ತೆ ಮತ್ತು ಆರನೇದು ಮುಖ್ಯವಾಗಿ ಮುಖ್ಯವಾಗಿರೋ ಸಂಗತಿ ಅಂದರೆ ಎಲ್ರುನ್ನೂ ಪ್ರೀತಿಸೋದು ಒ ಒಬ್ರನ್ನು ಪ್ರೀತಿಸೋದೇನು ಕಷ್ಟ ಅಲ್ಲ ಆದರೆ ಎಲ್ರನ್ನೂ ಪ್ರೀತಿಸ್ಬೇಕು ಎಲ್ರನ್ನೂ ನಮ್ಮ ಥರವೇ ಪ್ರೀತಿಸೋದು ಕಷ್ಟವಾದ ಸಂಗತಿ ಆದರೆ ಅದನ್ನು ನಾವು ಮಾಡೋದು ತುಂಬ ಮುಖ್ಯ ಇದು ಸುಲಭವಾಗಿರ್ಬೋದು ಬಟ್ ಪ್ರೀತ್ಸೋದು ತುಂಬ ಕಷ್ಟವಾಗಿರೋ ಕೆಲಸ ಮತ್ತು ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಕೂಡ ಒಂದು ಒಳ್ಳೆಯ ವಿಷ್ಯವೇ ಒಂದು ಮುಖ್ಯವಾದ ವಿಷ್ಯವೇ ಎಲ್ರನ್ನೂ ಪ್ರೀತಿಸಿ ನಮ್ಮನ್ನು ನಾವೇ ಪ್ರೀತ್ಸ್ಕೊಳ್ದೇ ಇದ್ದರೆ ಅದು ತುಂಬ ವ್ಯರ್ಥವಾಗತ್ತೆ ತುಂಬ ನಮ್ಮನ್ನು ನಾವು ಪ್ರೀತ್ಸಿದ್ರೆನೇ ಇನ್ನೊಬ್ರನ್ನು ನಾವು ಪ್ರೀತ್ಸೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ನಮ್ಮ ಬದುಕಲ್ಲಿ ಇಷ್ಟೊಂದೆಲ್ಲ ಸಂಗತಿಗಳು ನಡಿತಿದ್ದರೆ ಅದು ಎಲ್ಲ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷ್ಯಗಳೂ ಕೂಡ ಮುಖ್ಯ ಆಗುತ್ತೆ ನಮಗೆ ಚಿಕ್ಕ ಚಿಕ್ಕ ವಿಷ್ಯಗಳ್ನೂ ನಾವು ಮುಖ್ಯವಾಗಿ ತೊಗೊಂಡು ನಮ್ಮ ಬದುಕನ್ನು ನಿರ್ವಯ್ಸಿದ್ರೆ ನಮ್ಮ ಬದುಕೇ ಮುಖ್ಯ ಮುಖ್ಯವಾದ ಸಂಗತಿ ಆಗುತ್ತೆ